ಕಳೆದ ಕೆಲವು ವರ್ಷಗಳ ಹಿಂದೆ ನಾವು ನಮ್ಮಮನೆಯಲ್ಲಿ ಟಿ ವಿ ಇಲ್ಲ ಇರ್ತಿದಿಲ್ಲ ಆಮೇಲೆ ಫೋನು ಇರ್ತಿದಿಲ್ಲ ನಾವು ಟಿ ವಿ ಊರಿಗೆ ಯಾವಾಗ ಅವಾಗ ಊರಿಗೆ ಒಂದು ಎರಡು ಟಿ ವಿ ಇರ್ತಿದ್ವು ಅವಾಗ ನಾವು ಹೆಂಗ್ ಮಾಡ್ತಿದ್ವಿ ನಮ್ಮಮನ್ಯಾಗ್ ಎಲ್ಲರೂ ಸೇರಿ ವಾರದಾಗ್ ಒಂದ್ಸರಿ ಡಿ ಡಿ ನೈನ್ ಅಂತ ಒಂದು ಚಾನಲ್ ಬರ್ತಿತ್ತು ಆವಾಗ ಅದು ಒಂದೇ ನೋಡ್ತಿದ್ವಿ ವಾರಕ್ಕೆ ಒಂದುಸಲ ಅದು ನಾಲ್ಕು ಗಂಟೆ ಬರ್ತಿತ್ತು ಸಾಯಂಕಾಲ ನಾಲ್ಕು ಗಂಟೆಗೇ ನಾಲ್ಕು ಗಂಟೆಯಿಂದಾ ಆರು ಗಂಟೆವರೆಗು ಅದು ಒಂದೆ ನೋಡ್ತಿದ್ವಿ ವಾರಕ್ಕೆ ಒಂದುಸರಿ ಯಾರ ಮನೆಗೆ ಟಟಿ ವಿ ಇದ್ದಿಲ್ಲ ಅವಾಗ ವಾರಕ್ಕೆ ಒಂದ್ಸರಿಯಾಕೆ ಟಿ ವಿ ಇದ್ದೊರ್ ಮನೆಗ್ ಎಲ್ಲರೂ ಹೋಗಿ ಎಲ್ಲ ಕುಟುಂಬ ಸಮೇತ ಹೋಗಿ ನೋಡ್ಕೆಂಡು ಬರ್ತಿದ್ವಿ ನಾವು ಒಟ್ಟಾಗಿ ಎಲ್ಲರೂ ಹೋಗಿ ಮತ್ತು ನಮ್ಮೂರಾಗ ಯಾವುದನ್ನಾ ಜಾತ್ರೇ ಅಂತವು ಇದ್ದಾಗ ಬಯಲಾಟ ಆಡ್ತಿದ್ರು ಅದೇ ಅದೇನು ಬೈಲಾಟ ಅಂತ ಆಡ್ತಿದ್ರು ಅದ್ರಲ್ ಹೋಗಿ ನಾವೆಲ್ಲಾರು ಮನೆಯಾಗ್ ಎಲ್ಲರು ಹಬ್ಬ ಮಾಡಿದಮೇಲೆ ಹೋಗಿ ನಾ ರಾತ್ರಿ ಟೈಮ್ನಾಗೆ ಹೋಗಿ ಮಾತಾಡೀ ಅಲ್ಲೆಲ್ಲ ಬೈಲಾಟ ಅಂತಂದೇಳಿ ಆಮೇಲೆ ನಾಟಕ ಅಂತೇಳಿ ಆಡೋಕ್ ಬರ್ತಿದ್ರು ಆಮೇಲೇ ದೇವಸ್ತಾನಗಳದಾಗ ಪುರಾಣ ಪುರಾಣ ಹೇಳಾಕ್ ಬರ್ತಿದ್ರು ಅಂತಾವೆಲ್ಲ ಕೇಳೋಕ್ ಹೋಗ್ತಿದ್ವಿ ನಾವು ಆವಾಗ ನಮ್ಮಮನೆಯಾಗ ಫೋನುಯ ಟಿ ವಿ ಅಂತಾವು ಯಾವು ಇದು ಇದ್ದಿಲ್ಲ ಅವಾಗ ಯಾರು ಮನ್ಯಾಗ ಇದ್ದರು ಮನೆಯಾಗ್ ಹೋಗಿ ನೋಡು ನೋಡ್ತಿದ್ವಿ ಅಷ್ಟೇ ನಾವು ಫೋನ್ ಫೋನ್ ಅಂತು ಯಾರು ಅವ್ರು ಇದ್ದ ಯಾರಮನೆಗೋ ಒಬ್ರು ಮನೇಗೆ ಇರ್ತಿತ್ತು ಲ್ಯಾಂಡ್ ಫೋನ್ ಇರ್ತಿತ್ತು ಅಲ್ಲೇನು ಸ್ವಲ್ಪ ಪೋನ್ ಮಾಡ್ಬೇಕಂದ್ರೆ ಅಲ್ಲಿ ಹೋಗಿ ಮಾ ಮಾ ನಂಬರ್ ಕೊಟ್ರೆ ಅವರು ಅವ್ರು ಮಾಡ್ಕೊಡ್ತಿದ್ರು ಒಂದುಸರಿ ಮಾಡಿಕೊಡ್ತಿದ್ರೂ ಒಂದುಸರಿ ಇಲ್ಲ ಅಂತಂದೇಳಿ ಇದು ಮಾಡಿಬಿಡ್ತಿದ್ರು ಅವಾಗಿಂದ ಕಾ ಭಾಳ ಕಷ್ಟ ಇತ್ತು ನಮಗೆ ಫೋನಿಂದು ಆಗಲಿ ಟಿ ವಿ ನೋಡೋದಾಗಲಿ ಹಿಂದೆ ನೋಡಿದ್ರೆ ಯಾವಾಗಲೋ ಒಂದೊಂದುಸರಿ ನೋಡ್ತಿದ್ವಿ ಇಲ್ಲ ಅಂದರೆ ಇಲ್ಲ ಆಮೇಲೇ ಊರಿಗೆ ಒಂದು ಸಿನ್ಮಾ ಟಾಕೀಸ್ ಅಂತ ಇರ್ತಿತ್ತು ಯಾವನ್ನ ಫಿಲೀಮ ಚೆನ್ನಾಗ್ ಬರೋವು ಇದ್ರ ಹೋಗಿ ನೋಡಿ ಖುಷಿಲಿಂದ ನೋಡ್ಕೊಂಡು ಮನೆ ಸಮೇತ ಎಲ್ಲಾರು ನೋಡಿ ಬರ್ತಿದ್ವಿ ರೇಡಿಯೋ ಕೇಳ್ತಿದ್ವಿ ರೇಡಿಯೋ ಕೇಳ್ತಿದ್ವಿ ಅದ್ರಾಗೆ ಸಾಂಗ್ ಹಾಕ್ತಿದ್ರ್ ಶುಕ್ರವಾರ ಮಂಗಳವಾರ ಹಂಗ ಸಾಂಗ್ ಹಾಕ್ತಿದ್ರು ರೇಡಿಯೋಗೆ ಕೇಳ್ತಿದ್ವಿ ಆಮೇಲೆ ಬರ್ತಾ ಬರ್ತಾ ಬರ್ತಾ ಬರ್ತಾ ಜನ ಇಂಪ್ರೂವ್ ಆಗಿ ಉದ್ದೇಶಕ್ತಿ ಬಂದಂಗೆಲ್ಲ ಚೆನ್ನಾಗಿ ಟಿ ವಿಗಳು ತಂದ್ಕೊಂಡ್ರು ಟಿ ವಿ ಮನೇಗೆ ಒಂದು ಎರಡು ಮನೇಗೆ ಫೋನ್ಗಳ್ ತಂದ್ಕೊಂಡ್ರು ಈಗಿನ ವಾತಾವರಣಕ್ಕೆ ಆವಾಗಿಂದಕ್ಕು ಇವಾಗಿಂದಕ್ಕು ಭಾಳ ವ್ಯತ್ಯಾಸ ನಾವು ಆವಾಗಿಂದ ಟಿ ವಿ ಫೋನ್ ಐತಂದರೆ ಅವ್ರಿಗೆ ಇದ್ದಂತರಪ ಅವ್ರ ಮನೆೆಗೆ ಐತೆ ಅವ್ರು ಬಡುವ್ರು ಶ್ರೀಮಂತ್ರ್ ನಾವು ಬಡವ್ರು ಅಂತಂದೇಳಿ ಒಂಥರಾ ಮನಸಿಗೆ ನೋವು ಆಗ್ತಿತ್ತು ನಮ್ಮಅಪ್ಪ ನಮ್ಮಅಮ್ಮ ಬಡವ್ರು ಅದಾರೆ ಅಂತತ ನಮಗೆ ತಗಳೋ ಯೋಗ್ತಿ ನಮ್ಗೆ ಇಲ್ಲ ನಾವು ದುಡಿಬೇಕು ತಿನ್ಬೇಕು ಕಷ್ಟ ಪಡ್ಬೇಕು ನಾವು ದುಡಿಯೋ ತನಕ ನಮಗೇ ಇಲ್ಲ ನಮ್ಗೆಂತದು ತಗೋಬಂದ್ ನೋಡುವಷ್ಟು ಇಲ್ಲ ಅಂತಂದು ನಾವು ಮನಸಿಗೆ ನೋವು ಮಾಡಿಕೊತಿದ್ವಿ ಇವ ಇವಾಗಿನ ವಾತಾವರಣಕ್ಕೆ ಎಲ್ಲಾರ ಮನೆಯಲ್ಲೂ ಟಿ ವಿ ಎಲ್ಲಾರ ಮನೆಯಲ್ಲೂ ಫೋನ್ ಯಾ ಟಿ ವಿ ಬಂದತಿ ಟಿ ವಿಲಿ ಟಿ ವಿ ನೋಡೋದಕ್ಕಿನ ಫೋನಿಂದ ಭಾಳ ಹೆಚೈತಿ ಇವಾಗ್ ನಾವು ಟಿ ವಿ ನೋಡೋಕೆ ಆಗೊಂಗಿಲ್ಲ ನಮ್ಮಮಕ್ಕಳ್ ಬರೇ ಫೋನ್ ಫೋನಿಂದಲೇ ಎಲ್ಲದು ನೋಡ್ತಾರಾ ಆಮೇಲೆ ಫೋನ್ನಾಗ ಇನ್ಸ್ಟಾಲ್ಗ್ರಾಮು ಅಂಥವು ಎಲ್ಲ ಯೂಸ್ ಮಾಡ್ತಾರೆ ಆಮೇಲೆ ಯಾರಾನ ರೀಲ್ಸ್ ಮಾಡೊರ ನೋಡಿ ನೋಡಿ ಎಂಜಾಯ್ ಮಾಡ್ತಾರ ಮತ್ತು ಫೋನು ಯಾರಿಗೇನು ನಾವು ಕಷ್ಟ ಬೇಗ ಬಂದತಿ ಯಾರ್ದಾನ ಮತ್ತು ಆರಾಮಿಲ್ಲ ಅವಂಗೆ ಹಿಂಗೆ ಅಂದ್ರೂ ಫೋನಿನ ಮೂಲಕ ಕೂತ್ಕಂಡೆ ನಾವು ವಿಚಾರಿಸ್ತೀವಿ ಯಾರ ಮನೆಗೂ ಹೋಗಂಗಿಲ್ಲ ನಮ್ಮಮನೆಗ ನಾವು ನೋಡ್ಕೊಂಡು ವಿಚಾರಿಸ್ತೀವಿ ಅವರು ಯೋಗಕ್ಷೇಮ ಎಲ್ಲ ನೋಡ್ತೀವಿ ಯಾರು ಏನು ಆರಾಮ್ ಇಲ್ಲ ಅಂದ್ರೆ ಫೋನ್ ಮೂಲಕ ನಾವು ಮಾತಾಡಿ ವಿಚಾರಿಸ್ತೀವಿ ಅಲ್ಲಿಗೆ ಹೋಗಿ ನೋಡಾಕೆ ಒನ್ನೊಂನ್ಸತಿ ಆಗ್ತಿರೊಂಗಿಲ್ಲ ಕಷ್ಟ ಇರ್ತೈತಿ ಯೋಗಕ್ಷೇಮ ಇಲ್ಲೇ ವಿಚಾರಿಸ್ತೀವಿ ಅದ್ರಾಗೆ ಇವಾಗ ಎಲ್ಲಾರ ಮನೆಯಲ್ಲೂ ಟಿ ವಿ ಫೋನು ಐತೇ ಫೋನಲ್ಲೇ ನೋಡಿ ನನ್ನ ಮಕ್ಕಳು ಅದ್ರ ಥರಾ ರೀಲ್ಸ್ಗಳು ಮಾಡ್ತಾರೆ ಆಮೇಲೆ ಮೆಸೇಜ್ಗಳು ಯಾವುದಾನ ಮಾಡದಿದ್ರೆ ಮೆಸೇಜ್ ಮಾಡ್ತಾರೆ ಆಮೇಲೆ ಏನಾನ ಪರೀಕ್ಷೆ ಬರೆಯಾವು ಯಾವಾನ ಹಾಕಿದರೆ ಅದರಲ್ಲೇ ಓದಿಕೊಂತಾರೆ ಮತ್ತು ಏನಾನ ಅಲ್ಲಿ ಸ್ಕೂಲಲ್ಲಿ ಕಾಲೇಜಲ್ಲಿ ಏನಾನ ಕೊಟ್ಟಿದ್ರೆ ಇದರಲ್ಲಿ ಅದೇನ ಅದ್ರದು ಅದು ಯಾವ್ದು ಏನು ಕೊಟ್ಟಿರ್ತಾರೆ ಅದ್ರ ಬಗ್ಗೇ ಅದ್ರಾಗ ಫೋನ್ನಾಗೆ ಫೋನಿನ ಮೂಲಕ ತಿಳ್ಕೊಂಡು ಓದಿಕೊಂತರ ಫೋನಿನ ಮೂಲಕ ಎಲ್ಲದು ತಿಳ್ಕೊಂತಾರ ಆಮೇಲೆ ಕಂಪ್ಯೂಟ್ರು ಕಲಿಬೇಕು ಕಂಪ್ಯೂಟರ್ಲಿಂದ ಟಿ ವಿ ಕಂಪ್ಯೂಟ್ರ್ ಎಲ್ಲವು ಬಂದಾವ ಇವಾಗ ಯಾವುದು ಆವಾ ಆವಾಗಿನ ವರ್ಷ ಇದಕ್ಕೆ ಓದುವ ಕಳೆದ ವರ್ಷಕ್ಕಿನ್ನ ಈ ವಾ ಈಗಿನ ಜನ್ರೇಷನ್ ಭಾಳ ಮುಂದುವರ್ದೈತಿ ಎಲ್ಲದು ಯಾರು ಮನೆಯಲ್ಲಾದ್ರೂ ಟಿ ವಿ ಫೋನು ಕಂಪ್ಯೂಟ್ರು ಅಂತಂದೇಳೀ ಜನ್ರೇಷನ್ ಮುಂದೋಗೆತಿ ಎಲ್ಲಾರು ಮ ಎಲ್ಲರೂ ಬುದ್ದಿವಂತರಾಗಿ ಓದ್ತಾರೆ ಚೆನ್ನಾಗಿ ಟಿ ವಿ ಮೂಲಕ ಕೇಳಿ ನೋಡ್ತಾರೆ ನ್ಯೂಸುಗಳೆಲ್ಲ ಏನೇನು ತಿಳ್ಕಳವ್ ಇದ್ರೆ ಟಿ ವ್ಯಾಗ ಎಲ್ಲ ತಿಳ್ಕೊಂಡೂ ಹುಷಾರ್ ಆಗ್ತಾರ ಆಮೇಲೇ ಪೋನಿನ ಮೂಲಕ ಯಾವುದಾನ ಕೆಟ್ಟದ್ದು ನೋಡಬಾಡ್ದು ಒಳ್ಳೇದು ಯಾರು ಏನೇನು ನೋಡೋದಿದ್ರೆ ನೋಡ್ತಾರ ಆಮೇಲೆ ಕಂಪ್ಯೂಟ್ರು ತಿಳ್ಕಬೇಕು ಕಂಪ್ಯೂಟರ್ನಿಂದ ಜನ್ರಲ್ ನಾಲೇಡ್ಜ್ ಬರ್ತತಿ ಕಂಪ್ಯೂಟ್ರ್ ಹೆಂಗ್ ಯೂಸ್ ಮಾಡಬೇಕು ಅಂತಂದೇಳಿ ಈಗಿನ ಮಕ್ಕಳಿಗೆ ಒಳ್ಳೆಯ ಅನುಕೂಲ ಆಗೇತಿ ಅಂತಂದೇಳಿ ನಾನಿಷ್ಟು ಹೇಳ್ ಹೇಳ್ತೀನ್